ಈಗ ನಮ್ಮ ಹಳ್ಳಿಯಲ್ಲಿ ಮದುವೆ ಹೇಗೆಂದರೆ ಅದು ಒಂದು ಎರಡು ದಿನದಲ್ಲಿ ಆಗುವುದಲ್ಲ ಈಗ ಅದಕ್ಕೆ ತುಂಬ ತಿಂಗಳು ತಿಂಗಳು ಒಂದೊಂದ್ಸತಿ ಒಂದು ವರ್ಷ ಆದರು ನಡೆಯುತ್ತೆ ಒಂದು ಮದುವೆ ಸುಮ್ಮನೆ ಅಲ್ಲ ಅದರಲ್ಲಿ ಎಲ್ಲರೂ ಬರ್ತಾರೆ ಎಲ್ಲ ಹೇಳ್ತಾರೆ ಅವರಿಗೆ ಏನನ್ನಿಸುತ್ತೆ ಅವರು ಹೇಳ್ತಾರೆ ಇವರಿಗೆ ಏನನ್ನಿಸುತ್ತೆ ಇವ್ರು ಹೇಳ್ತಾರೆ ಒಬ್ಬರೊಬ್ರು ಒಳ್ಳೆದು ಹೇಳ್ತಾರೆ ಒಬ್ಬರೊಬ್ರು ಕೆಟ್ಟದು ಹೇಳ್ತಾರೆ ಒಬ್ರು ಅವ್ರನ್ನ ಕೇಳಬೇಕು ಹೇಳ್ತಾರೆ ಒಬ್ಬರೊಬ್ರು ಇವ್ರನ್ನ ಕೇಳಬೇಕು ಹೇಳ್ತಾರೆ ಒಬ್ಬರೊಬ್ರು ಸುಳ್ಳು ಹೇಳ್ತಾರೆ ಅದಕ್ಕೆ ಅದೊಂದು ಮದುವೆ ಆಗೋಕ್ಕೆ ತುಂಬ ದಿನ ಆಗುತ್ತೆ ಮೊದಲು ಹುಡುಗ ಹುಡುಗನ ಮನೆಯವರು ಹುಡುಗಿಯ ಮನೆಗೆ ಹೋಗ್ತಾರೆ ಹುಡುಗಿಯ ಮನೆಗೆ ಹೋಗಿ ಹುಡುಗಿಯ ತಂದೆ ತಾಯಿ ಜೊತೆ ಮಾತಾಡ್ತಾರೆ ಮಾತಾಡಿ ಕೇಳ್ತಾರೆ ಹುಡುಗಿ ಏನು ಏನು ಮಾಡಿರೋದು ಓದಿರೋದು ಏನು ಆಮೇಲೆ ಹುಡುಗಿಗೆ ಅಡಿಗೆ ಬರುತ್ತಾ ಹುಡುಗಿಗೆ ಅಕ್ಕ ತಮ್ಮ ಅಣ್ಣ ತಂಗಿ ಯಾರಿದ್ದಾರೆ ಅಣ್ಣ ಇದ್ದರೆ ಅಣ್ಣನ ಮದುವೆ ಆಯಿತಾ ಅಕ್ಕ ಇದ್ರೆ ಅಕ್ಕನ ಮದುವೆ ಆಯಿತಾ ಅಕ್ಕನ ಮದುವೆ ಎಲ್ಲಿ ಆಗಿದ್ದು ಯಾವ ಊರಲ್ಲಿ ಅವರ ಮನೆತನ ಹೇಗೆ ಅದೂ ನೋಡ್ತಾರೆ ಅದಾದ ಮೇಲೆ ಹುಡುಗಿ ಎಲ್ಲಿ ಓದಿದ್ದು ಹುಡುಗಿ ಮದುವೆ ಆದ ಮೇಲೆ ಕೆಲಸ ಮಾಡೋದು ಬೇಡವಾ ಅದು ಬರುತ್ತೆ ಅದನ್ನು ನಿಮ್ಮ ನ ಕುಟುಂಬ ಎಲ್ಲಿ ಎಲ್ಲಿರೋದು ನಿಮ್ಮ ತಾತ ಎಲ್ಲಿ ಅವರು ಹಾಗೆ ಇವರು ಹಾಗೆ ಎಲ್ಲ ವಿಷಯಗಳಲ್ಲಿ ಬರುತ್ತದೆ ಆ ಆಮೇಲೆ ಜಾತಕ ಬರುತ್ತೆ ಜಾತಕ ಬಂದಾದ ಮೇಲೆ ಅದನ್ನ ಭಟ್ರುಗೆ ತೋರಿಸ್ಬೇಕು ಅದು ತೋರಿಸಾದ್ಮೇಲೆ ಅದರಲ್ಲಿ ಏನಾದರು ಸಮಸ್ಯೆ ಬಂದರೆ ಅದು ಮಾತಾಡ್ತಾರೆ ಅದ ಅದು ಆದ ಮೇಲೆ ಆವತ್ತು ಒಂದು ವಾರ ಆದ ಮೇಲೆ ಹುಡುಗಿಯವರು ಹುಡುಗನ ಮನೆಗೆ ಹೋಗ್ತಾರೆ ಅಲ್ಲಿ ಅವರ ಜೊತೆ ಇದೇ ಎಲ್ಲ ಮಾತುಕತೆ ಆಗುತ್ತದೆ ಹುಡುಗ ಏನು ಹುಡುಗನ ಹುಡುಗ ಕೆಲಸ ಮಾಡ್ತಾನೋ ಇಲ್ಲವೋ ಹುಡುಗಂಗೆ ಅಣ್ಣ ತಂಗಿ ಯಾರಿದ್ದಾರೆ ಅವ್ರ ಮದುವೆ ಆಗಲಿಲ್ಲ ಮದುವೆ ಆದರೆ ಯಾವ ಊರು ಎಲ್ಲ ಮಾತುಕತೆ ಆಗುತ್ತದೆ ಅದು ಆದ ಮೇಲೆ ಇವ ಹುಡುಗನ ಮನೆ ಕಡೆಯವರು ಹುಡುಗಿಯ ಮನೆ ಕಡೆಯವರು ಅವರ ಸಂಬಂಧದಲ್ಲಿ ಯಾರ್ನ್ನಾರು ಎಲ್ಲಾರನು ಕೇಳ್ತಾರೆ ಇತ್ತಿತ್ತರ ನಾವು ಹುಡುಗಿನ ನೋಡಿದ್ದೀವಿ ಇತ್ತಿತ್ತರ ನಾವು ಹುಡುಗನ್ನ ನೋಡಿದ್ದೀವಿ ಹೇಗೆ ಅವನು ಇದು ಕೆಲಸ ಮಾಡ್ತಾನೆ ಇವಳು ಇದು ಕೆಲಸ ಮಾಡೋದು ಆ ಮನೆತನದಲ್ಲಿ ಹೇಗಿದಾರೆ ಎಷ್ಟು ಜಮೀನು ಕಾಸು ಹೇಗಿದೆ ಎಲ್ಲ ಮಾತಾಡ್ತಾರೆ ಮತ್ತು ಇವರಿಗೆ ಪರಿಚಯ ಅವ್ರಿಗೆ ಪರಿಚಯ ಮತ್ತು ಅವರಿಗೆ ಕರೆ ಮಾಡಿ ಅವರ ಹತ್ರ ಇವ್ರು ಹೇಗೆ ಅವ್ರಿಗೆ ಕರೆ ಮಾಡಿ ಅವ್ರ ಹತ್ರ ಕೇಳೋದು ಇವ್ರು ಹೇಗೆ ಆ ಥರ ಎಲ್ಲ ಕೇಳಾದ ಮೇಲೆ ಅವರಿಗೆ ಅವರ ತಲೆಯಲ್ಲು ಯಾವುದು ಪ್ರಶ್ನೆ ಇರಬಾರ್ದು ಅಷ್ಟರ ತನಕ ಎಲ್ಲ ಕೇಳ್ತಾರೆ ಅದಾದ ಮೇಲೆ ಜಾತಕ ಜಾತಕ ಬಟ್ರು ಹತ್ರ ತೋರಿಸ್ತಾರೆ ತೋರ್ಸಾದ ಮೇಲೆ ಅದರಲ್ಲಿ ಏನು ಸಮಸ್ಯೆ ಇರಲಿಲ್ಲ ಅಂದರೆ ಆನಂತರ ದೇವ್ಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಅದಾದ ಮೇಲೆ ಅಲ್ಲಿ ಎಲ್ಲ ಮದುವೆ ತಾರೀಖು ಎಲ್ಲ ನಿರ್ಧಾರ ಮಾಡ್ತಾರೆ ಅದಾದ ಅದು ಆದ ಮೇಲೆ ಮನೆಯಲ್ಲಿ ಕಾರ್ಯಕ್ರಮ ಮ ನೆಂಟರು ಅಷ್ಟರಲ್ಲಿ ಮನೆಗೆ ಬರೋಕ್ಕೆ ಪ್ರಾರಂಭ ಆಗು ಆಗುತ್ತೆ ಅದು ಆಮೇಲೆ ಒಂದೊಂದು ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಮೆಹೆಂದಿ ಕಾರ್ಯಕ್ರಮ ಎಲ್ಲ ಶುರು ಆಗುತ್ತದೆ ಅದಾದ ಮೇಲೆ ಮದುವೆ ಆಗುತ್ತದೆ ಈ ಥರ ಒಂದು ಮದುವೆಗೆ ಒಂದು ದಿನ ಎರಡು ದಿನ ಸಾಧ್ಯ ಇರೋಲ್ಲ ಅದಕ್ಕೆ ಒಂದು ವರ್ಷನು ಆಗಬೌದು